ನಮ್ಮ ಸ್ವಾತಂತ್ರ್ಯ ಹೋರಾಟ ಒಂದು ಅದ್ಬುತ ಕೊಡುಗೆ ಅಂತ ಹೇಳ್ಬೌದು ಹಲವಾರು ನಾಯಕರಿಂದ ನಮ್ಮ ಸ್ವಾತಂತ್ರ್ಯ ಹೋರಾಟ ಆಗಿದೆ ಸ್ವ ನಮಗೆ ಬ್ರಿಟಿಷರು ನಮ್ಮನ್ನು ಬಿರ್ ಬ್ರಿಟಿಷರು ಹಾಂ ಆಳ್ತಯಿದ್ರು ಅಂತಹ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಹುಟ್ಕೊಳ್ಲಿಲ್ಲ ಅಂತಂದರೆ ಸಾವಿರದ ಒಂಬೈನೂರ ನಲ್ವತ್ತೇಳು ಆಗಸ್ಟ್ ಹದಿನೈದಕ್ಕೆ ನಮಗ್ ಸ್ವಾತಂತ್ರ್ಯ ದೊರಕ್ತ ಇರಲಿಲ್ಲ ಅನ್ಸತ್ತೆ ನಿಜವಾಗ್ಲು ಖುಷಿ ಆಗುತ್ತೆ ನಿಜವಾಗ್ಲು ನಾವು ಇವಾಗ ಇಷ್ಟೊಂದು ಹ್ಯಾಪಿಯಾಗಿ ಇದೀವಿ ಅಂದರೆ ಅವರೆಲ್ಲರೂ ಅವರೆಲ್ಲರು ಕೂಡ ನಮ್ಮ ಖುಷಿಗೆ ಕಾರಣ ಆಗಿರ್ತಾರೆ ಅದರಲ್ಲಿ ಪ್ರಮುಖ ಘಟನೆಗಳ್ ಅಂತ ಬಂದಾಗ ನಾನು ನೆನಪಿಸ್ಕೊಳ್ತೀನೀ ಝಾನ್ಸಿ ರಾಣಿ ಲಕ್ಷ್ಮಿಬಾಯಿ ಅವರ ಒಂದು ಘಟನೆ ಘಟನೇ ನಾನು ನೆನ್ಪು ನೆನಿಪಿಸ್ಕೊಳ್ತೀನಿ ಮತ್ತು ಅಸಹಕಾರ ಚಳುವಳಿಯಲ್ಲಿ ಗಾಂಧೀಜಿ ಅವ್ರನ್ನ ಅರೆಸ್ಟ್ ಮಾಡಿರೊದನ್ನ ನೆನಪಿಸ್ಕೊಳ್ತೀನಿ ಈ ಥರ ಹಲವಾರು ಘಟನೆಗಳ್ನ ನೆನಪಿಸ್ಕೊಳ್ಬೌದು ನಾವು ಮತ್ತು ಇದು ಸ್ವಾತಂತ್ರ್ಯ ಹೋರಾಟಗಾರರು ಮೇಯ್ನ್ ಲೀಡರ್ಸ್ ಅಂದರೆ ಮುಖ್ಯ ನಾಯಕರುಗಳು ಅಲ್ಲದೆ ಹಲವಾರು ನಾಯಕರುಗಳು ಹಲವಾರು ಜನ ಹೋರಾಟಗಾರರ ಹೆಸರು ಇನ್ನು ಬಂದಿಲ್ಲ ಬೆಳಕಿಗೆ ಯಾಕಂದರೆ ಅವರು ಹಿಂದೆನೆ ಓ ಹೋರಾಟ ಮಾಡಿರುವಂಥದ್ದು ಆಗಿರುತ್ತೆ ಅವ್ರನ್ನು ಕೂಡ ಯಾವತ್ತು ಮರಿಬಾರದು ಸುಖದೇವ್ ಅವ್ರು ಆಗಿರ್ಬೌದು ನೇತಾಜಿ ಅವರು ನೇತಾಜಿ ಅವ್ರಂಥ ನೇತಾಜಿ ಅವರ ಕೊಡುಗೆ ಅಂತು ಬಹಳಷ್ಟು ಇದೆ ಎಲ್ಲರ ಕೊಡುಗೇ ಬಹಳಷ್ಟು ಇದೆ ಸ್ವಾತಂತ್ರ್ಯ ಹೋರಾಟಗಾರರದ್ದು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತ ಹೇಳ್ತೆ ಹೇಳ್ಬೌದು ಮತ್ತು ತುಂಬ ವರ್ಷ ಬ್ರಿಟಿಷರು ನಮ್ಮನ್ನು ಸುಮಾರು ಇನ್ನೂರು ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿದಾರೆ ನಮ್ಮನ್ನು ಗುಲಾಮರಂತೆ ಮಾಡ್ಕೊಂಡಿದಾರೆ ಅದರಲ್ಲೀ ಅಂಥ ಒಂದು ಜೀವನಕ್ಕೆ ಕಾರಣರಾಗಿದ್ದು ಕೂಡ ನಾವೆ ಅಂತ ಹೇಳ್ಬೌದು ಯಾಕಂದರೆ ನಮ್ಮ ನಮ್ಗಳ ನಡುವೆ ಜಗಳ ಬಂದಾಗ ಅಂದರೆ ಏನೇ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಬಂದು ನಮ್ಮ ಸ್ವತಂತ್ರವನ್ನ ನಾವು ಕಳ್ಕೊಂಡಿದ್ದು ನಮ್ಮ ಮತ ಧರ್ಮ ಅಂತ ಅಲ್ಲ ಮತ್ತು ರಾಜ ರಾಜರುಗಳ ನಡುವೆ ಭಿನ್ನಾಭಿಪ್ರಾಯ ಇತ್ತು ಹಾಗಾಗಿ ನಾವು ನಮ್ಮ ಸ್ವಾತಂತ್ರ್ಯವನ್ನ ಕಳ್ಕೊಂಡಿದ್ದು ಅದೇ ರೀತಿ ಈಗಲೂ ಕೂಡ ಅದೇ ರೀತಿ ನಡೀತ ಇದೆ ಜಾತಿ ಮತ ಪಂಥ ಅಂದರೆ ನಾವು ಕಿತ್ತಾಡ್ತನೆ ಇದೀವಿ ಯಾವಾಗ ನಾವು ಎಲ್ಲರೂ ಒಂದಾಗಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಾ ಕಾಣ್ತೀವೊ ಅವಾಗ್ ಮಾತ್ರ ನಾವು ಬೇರೆ ಅವ್ರಿಂದ ಆಳಲ್ಪಡೋಲ್ಲ ಮತ್ತು ಗುಲಾಮ ಗುಲಾಮರು ಆಗೋಲ್ಲ ಇನ್ನೊಬ್ರಿಗೆ ಗುಲಾಮರಾಗೋಲ್ಲ ನಾವು ಅವಾಗ ಮಾತ್ರ ನಾವು ಅಭಿವೃದ್ದಿ ಹೊಂದ್ಬೌದು ಇದುಕ್ಕೆ ಸ್ವಾತಂತ್ರ್ಯ ಹೋಗಿರೊದಕ್ಕು ಕೂಡ ನಾವೇ ಕಾರಣ ಅದನ್ನು ನಾವು ಪಡ್ಕೊಳೋಕ್ಕೆ ತುಂಬಾ ಕಷ್ಟಪಟ್ವಿ ಅದನ್ನು ಉಳಿಸ್ಕೋಬೇಕು ಇವಾಗ್ಲು ಅವಾಗ ಅದರಲ್ಲಿ ಗಾಂಧೀಜಿ ಅವ್ರು ಆಗಿರ್ಬೌದು ಭಾರತದ ಏಕೀಕರಣದಲ್ಲಿ ಅವ್ರ್ ಉಕ್ಕಿನ ಮನುಷ್ಯ ಅಂತ ಹೇಳ್ತೀವಿ ನಾವು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರನ್ನ ಅವರನ್ನ ನಾವು ಮರೆಯೊ ಹಾಗಿಲ್ಲ ಸ್ವತಂತ್ರ ಭಾರತದ ನಾಯಕರುಗಳನ್ನು ಕೂಡ ನಾವು ಬ ಮರೆಯುವ ಹಾಗಿಲ್ಲ ಯಾಕಂದರೆ ಅವಾಗಾ ಸ್ವಾತಂತ್ರ್ಯ ಈ ಬ ಅವಾಗ ತಾನೆ ಬಂದಿದ್ರಿಂದ ಬಡತನ ಕೃಷಿಯಲ್ಲಿ ಅಭಿವೃದ್ದಿ ಆಗಿರಲಿಲ್ಲ ಆರ್ಥಿಕವಾಗಿ ತುಂಬ ಕುಗ್ಗಿ ಹೋಗಿತ್ತು ನಮ್ಮ ಭಾರತ ಅಂಥ ಸಮಯದಲ್ಲಿ ಅವರು ಅವರುಗಳು ಅಭಿವೃದ್ಧಿಯನ್ನ ಸ್ವಲ್ಪನಾದ್ರು ಮ ಸ್ವಲ್ಪ ಮಟ್ಟಿಗೆ ಆದರು ಮಾಡಿದಾರೆ ಅವ್ರನ್ನು ನಾವು ಯಾವಾಗಲು ನೆನಪಿಸ್ಕೊಬೇಕು ಸ್ವಾತಂತ್ರ್ಯ ಹೊರ ನಂತರದ ಭಾರತದ ನಾಯಕರುಗಳನ್ನು ಯಾವತ್ತು ಮರೆಯಬಾರ್ದು ಹೀಗೆ ಇಷ್ಟೊಂದು ಕಷ್ಟ ಪಟ್ಟು ಹಲವಾರು ಸಮಸ್ಯೆಗಳಿಂದ ಹಲವರು ಹಲವಾರು ಹೋರಾಟಗಳು ಹೋರಾಟಗಳು ಅಂದರೆ ಬಿಡಿ ತುಂಬಾ ಹೋರಾಟಗಳ್ನ ಮಾಡಿದ್ದೆ ಮಾಡಿದಾರೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಸ್ವಾತಂತ್ರ್ಯವನ್ನ ಪಡ್ಕೊಂಡಿದೀವಿ ಅಂಥ ಸ್ವಾತಂತ್ರ್ಯವನ್ನು ಈಗ ಯಾವತ್ತು ನಾವು ಕಳ್ಕೊಳ್ಬಾರದು ನಾವೆಲ್ಲರು ಒಂದಾಗಿ ಏಕತೆಯಿಂದ ಬಾಳಬೇಕು ಈ ದೇಶದಲ್ಲಿ ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳಿದೆ ಆ ಎಲ್ಲಾ ಧರ್ಮದವರು ಅವರು ನಾವೆಲ್ಲರು ಒಂದೇ ಅಂತ ಬಾಳಬೇಕು ಪ್ರತಿ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವಕ್ಕೆ ಮಾತ್ರ ನಾವು ಮಾ ಎಲ್ಲರು ಒಂದು ಅಂತ ಇಲ್ಲದೆ ಬೇರೆ ದಿನಗಳಲ್ಲು ಕೂಡ ನಾವೆಲ್ಲರು ಒಂದು ಅಂತ ಬಾಳ ಬೇಕು ಅಂತ ಹೇಳ್ಬೌದು ಇದು ನನ್ನ ಸ್ವಾತಂತ್ರ್ಯ ಹೋರಾಟದ ಅಭಿಪ್ರಾಯ ಆಗಿದೆ